ಹ್ಞೂ ಹಲೋ ಹಾಂ ಹೇಳಿ ಹಲೋ ಹೇಳಿ ಹಾಂ ಹೇಳಿ ಸರ್ ಹಾಂ ಹೌದು ಸರ್ ನಾವೇ ಮಾಡ್ತೀವಿ ಅದೇ ಎಲ್ಲೀ ಅಡ್ರೆಸ್ಸು ಯಾವಾಗ ಬರಬೇಕು ಸರ್ ಎಲ್ಲಿ ಬರುತ್ತೆ ನೀವು ಎಲ್ಲಿರೋದು ವಾಸ ಇರೋದು

ಹೌದಾ ಸರ್ ಅದೇ ಸರ್ ಅಲ್ಲಿ ಇಲ್ಲಿಂದ ಹಂಗಾರೆ ನಾವು ಬಸ್ ಸ್ಟ್ಯಾಂಡ್ ಹತ್ರ ಬರಬೇಕಾ ಸರ್ ಇವಾಗ ಹೌದಾ ಸರ್ ಅದೇ ಸರ್ ಈಗ ಎಮರ್ಜೇನ್ಸಿ ಅಂದರೆ ಆಗಲ್ಲಾ ಸರ್ ಅದೇ ಸ್ವಲ್ಪ ಜಾಸ್ತಿ ಏನಾರು ಜಾಸ್ತಿ ಆಗಿದೆಯಾ ಸರ್ ಸ್ವಲ್ಪ ನಲ್ಲಿ ಹೋಗಿರೋದು ಜಾಸ್ತಿ ಹೋಗಿದ್ಯಾ ಹೌದಾ ಸರ್ ಅದೇ ಸರ್ ಇನ್ನೊಂದು ಅದೇ ಸಂಜೆ ಒಳಗೆ ಆದರೆ ಬತ್ತೀವಿ ಸರ್ ಅದೇ ನೋಡ್ಬೇಕು ಇವಾಗ ನಾವೂ ಈ ಕಡೆ ಬೇರೆ ಕೆಲಸ ಮಾಡ್ತಾ ಇದ್ದೀವಿ ಹಾಂ ಹೌದು ಸರ್ ಅದೇ ಅದೇ ರೀತಿ ಅದನ್ನು ಮುಗ್ಸ್ಕೊಂಡು ಬೇಕಾರೆ ನಾವು ಸಂಜೆ ಒಳಗೆ ಬೇಕಾರೆ ಬಂದು ನಿಮ್ಮದು ಓನ್ಲಿ ರಿಪೇರಿ ಮಾಡಿ ಕೊಡ್ತೀವಿ ಸರ್ ಅದೇ ಸರ್ ಅದು ಕೆಲ್ಸದ ಮೇಲೆ ಡಿಪೆಂಡ್ ಆಗುತ್ತೇ ಯಾವ ಥರ ಜಾಸ್ತಿ ಹೋಗಿದ್ರೆ ಅದೇ ನಮ್ಮ ಲೇಬರ್ ಚಾರ್ಜು ನಮ್ಮ ಏನೇನೂ ಐಟಮ್ ಹಾಕ್ತಿವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅದೇ ಸರ್ ಅಂದಾಜು ಅಂದರೆ ಜಾಸ್ತಿ ಹೋಗಿದೆ ಅಂತ ಇದ್ದೀರಾ ಒಂದು ಮೂರು ಸಾವಿರ ಆಗ್ಬೋದು ಏನೋ ಸರ್ ಹಾಂ ಹೌದ ಅದೇ ಹಾಂ ಸರಿ ಆಯ್ತು ಹೇಳೀ ಸರ್ ಅದು ಅದೇ ಬಂದು ಬೇಕಾರೆ ನಾವು ಅದು ನೋಡೀ ಇನ್ನೇನೂ ಹೆಚ್ಚು ಕಮ್ಮಿ ಕೊಡಿರಂತೆ ನೀವುನು ಆಯ್ತು ಇರಲಿ ಸರ್ ಬಂದು ಮಾತಾಡೋಣ ಓಕೆ